ಪೂಜೆ ಪುನಸ್ಕಾರ ಅನ್ನೋದು ಪ್ರತಿಯೊಬ್ರದು ಅವ್ರದೇ ಆದಂತಹ ವೈಯಕ್ತಿಕ ನಂಬಿಕೆಗಳು ಪದ್ದತಿಗಳು ಆಚರಣೆಗಳು ಪೂಜೆ ಹಿಂಗೇ ಮಾಡಬೇಕು ಇದೇ ಥರ ಮಾಡಬೇಕು ಹಿಂಗೆ ಮಾಡಿದ್ರೆ ಮಾತ್ರ ದೇವ್ರು ಒಲಿತಾನೆ ಅನ್ನತಕ್ಕದ್ದನ್ನು ನಾನು ನಂಬಲ್ಲ ಯಾಕಂದರೆ ಭಕ್ತಿ ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟಂತ ವಿಚಾರ ಡಾಂಭಿಕ ಆಚರಣೆಗಳು ಧೂಮ್ ಧಾಮ್ ಜೋರ್ ದಾರ್ ಮಾಡೋದು ಅದೆಲ್ಲ ಸಾಧುವಲ್ಲ ಅಂತ ನನ್ಗೆ ಅನಿಸುತ್ತೆ ಅದೆಲ್ಲ ಸಕ್ಸಸ್ ಕೊಡಲ್ಲ ನಮಗೆ ಯಾಕಂದರೆ ಫಸ್ಟೇ ಹೇಳಿದೆ ಪೂಜೆ ಅನ್ನೋದು ಯಾವುದೇ ವ್ಯಕ್ತಿಯ ಮನಸ್ಸಿಗೆ ಸಂಬಂದ್ಪಟ್ಟಿರ್ತಕ್ಕಂತ ವಿಚಾರ ಪೂಜೆ ಪುನಸ್ಕಾರ ನಾವೇನು ಮಾಡಿದ್ರು ಅದು ಮನಸ್ಸಿನಿಂದ ಮಾಡಬೇಕು ಭಕ್ತಿ ಪೂರ್ವಕವಾಗಿ ಮಾಡಬೇಕು ಉದಾಹರಣೆಗೆ ಬೇಡರ ಕಣ್ಣಪ್ಪನ ವಿಚಾರದಲ್ಲಿ ಅವನು ಮರದ ಮೇಲೆ ಕುತ್ಕೊಂಡು ಬಿಲ್ವ ಪತ್ರೆ ಕಿತ್ತು ಹಾಕ್ತಾನೆ ಟೈಮ್ ಪಾಸಾಗಲಿ ಅಂತ ದೇವ್ರು ಅವ್ನಿಗೆ ಒಲಿತಾನೆ ಶಿವ ಸ್ಮಶಾನವಾಸಿ ಅವನಿಗೆ ಇವನು ಮಾಂಸ ತಂದಿರ್ತಾನೆ ಶಿವ ನೈವೇದ್ಯ ಸ್ವೀಕರ್ಸ್ತಾನೆ ಪರೀಕ್ಷೆ ಮಾಡ್ತಾನೆ ಅವನಿಗೆ ಅವ್ನಿಗೆ ಒಲಿತಾನೆ ಪೂಜೆ ಹೀಗೇ ಮಾಡಬೇಕು ಹೀಗೇ ಮಾಡಬೇಕು ಹೂವು ಏರಿಸ್ಬೇಕು ತೆಂಗಿನಕಾಯಿ ಒಡಿಬೇಕು ಕುಂಬಳಕಾಯಿ ಒಡಿಬೇಕು ಮರಿ ಬಲಿ ಕೊಡಬೇಕು ಅಂತ ಯಾವ ದೇವರೂ ಕೇಳಿಲ್ಲ ಪ್ರತಿಯೊಂದು ನಾವು ಮಾಡ್ಕೊಂಡು ಬಂದಿರತಕ್ಕಂಥ ಆಚಾರ ಪೂಜೆ ಅನ್ನೋದು ಮನುಷ್ಯನ ಸಂಸ್ಕೃತಿಗೆ ಸಂಬಂಧಪಟ್ಟದ್ದು ಕೆಲವರು ಹೂವು ಹಣ್ಣು ಕಾಯಿ ನೈವೇದ್ಯ ಮಾಡಿ ಪೂಜೆ ಮಾಡ್ತಾರೆ ಕೆಲವು ಚಿತ್ರಾನ್ನ ಪುಳಿಯೋಗರೆ ಕೇಸರಿಭಾತು ರಸಾಯನ ಮಾಡಿ ನೈವೇದ್ಯ ಮಾಡ್ತಾರೆ ಇನ್ನು ಕೆಲವರು ಬಲಿ ಕೊಟ್ಟು ಆ ಮಾಂಸನ ಅಡುಗೆ ಮಾಡಿ ನೈವೇದ್ಯ ಕೊಟ್ಟು ಪೂಜೆ ಮಾಡ್ತಾರೆ ಪ್ರತಿಯೊಂದು ಅವ್ರದೇ ಆದ ನಂಬಿಕೆಗಳು ಅವ್ರದೇ ಆದ ಅಭಿವ್ಯಕ್ತಿಗಳು ನಾವು ಮಾಡೋದು ಮಾತ್ರ ಸರಿ ನೀವು ಮಾಡೋದು ತಪ್ಪು ಅಂತ ಹೇಳೋದು ತಪ್ಪಾಗತ್ತೆ ಇನ್ನು ನನ್ನ ವಿಷ್ಯಕ್ಕೆ ಬಂದರೆ ಪೂಜೆ ಪುನಸ್ಕಾರ ಅಂದರೆ ಅದು ಶ್ರದ್ದೆಯಿಂದ ಮಾಡ್ಬೇಕು ಅನ್ನೋದು ನನ್ನ ನಂಬಿಕೆ ಪೂಜೆಗೆ ಮುಂಚೆ ಸ್ನಾನ ಮಾಡಬೇಕು ಸ್ನಾನ ಯಾಕೆ ಮಾಡಬೇಕು ಅಂದರೆ ಹಿಂದಿನ ದಿನ ಎಲ್ಲೆಲ್ಲೋ ಸುತ್ತಾಡಿರ್ತೀವಿ ಆಚೆ ಎಲ್ಲ ಓಡಾಡಿರ್ತೀವಿ ಮೈ ಕೈ ಎಲ್ಲ ಗಲೀಜು ಆಗಿರುತ್ತೆ ಮೈ ಕೈ ಗಲೀಜಾಗಿ ನಿದ್ದೆ ಮಾಡಿ ಎದ್ದಿರ್ತಿವಿ ಮನಸ್ಸು ಒಂಥರ ಜಡವಾಗಿರುತ್ತೆ ಹಾಗಾಗಿ ಸ್ನಾನ ಮಾಡೋದ್ರಿಂದ ದೇಹ ಶುದ್ದಿಯಾಗುತ್ತೆ ಮನಸ್ಸು ಸ್ವಲ್ಪ ಪ್ರಫುಲ್ಲವಾಗುತ್ತೆ ಹಾಗಾಗಿ ಪೂಜೆಗೆ ಮುಂಚೆ ಸ್ನಾನ ಮಾಡೋದು ಅತಿ ಅನಿವಾರ್ಯ ಅಂತ ನನ್ನ ನಂಬಿಕೆ ಅದೇ ರೀತಿ ಪೂಜಾಗೃಹ ಶುಚಿ ಮಾಡ್ಕೋಬೇಕು ಯಾಕಂದರೆ ಹಿಂದಿನ ದಿನದ ಪೂಜೆ ಪರಿಕರಗಳೆಲ್ಲ ಎಲ್ಲಂದ್ರಲ್ಲಿ ಬಿದ್ದಿರುತ್ತೆ ಮಕ್ಕಳೆಲ್ಲ ಕಿತ್ತಾಕಿರ್ತಾರೆ ಅಥವಾ ಗಾಳಿ ಬೆಳಕು ಕೀಟಗಳು ಹಲ್ಲಿ ಸೊಳ್ಳೆ ಎಲ್ಲ ಓಡಾಡಿರುತ್ತೆ ಪೂಜಾಗೃಹ ಸ್ವಲ್ಪ ಸ್ವಚ್ಚ ಮಾಡ್ಕೊಂಡ ಮೇಲೆ ಎಲ್ಲ ದೇವರ ಫೋಟೋಗಳ ಮೇಲೆ ಇರತಕ್ಕಂಥ ನಿನ್ನೆ ಏರ್ಸಿರ್ತಕ್ಕಂತ ಹೂವು ಎಲ್ಲ ತೆಗಿಬೇಕು ಮತ್ತು ಹೊಸ ಹೂವು ಇಡಬೇಕು ಹೂವು ಇಟ್ಟಿದಾದ್ಮೇಲೆ ದೀಪ ಬೆಳಗಿಸ್ಬೇಕು ಕೆಲವರು ಒಂದು ಜ್ಯೋತಿ ಬೆಳಗ್ಸ್ತಾರೆ ಕೆಲವ್ರು ಎರಡು ಬೆಳಗ್ಸ್ತಾರೆ ಕೆಲವ್ರು ಐದು ಬೆಳಗ್ಸ್ತಾರೆ ಅವರವರ ನಂಬಿಕೆ ಪ್ರಕಾರ ಅವರವ್ರು ಬೆಳಗ್ಸ್ತಾರೆ ಯಾವುದೂ ತಪ್ಪಲ್ಲ ಯಾವುದೂ ಸರಿನೂ ಅಲ್ಲ ಅಂತ ಹೇಳ್ಬಾರ್ದು ನಾವು ಅವರವರ ನಂಬಿಕೆ ಅದು ನಾವು ಯಾರ್ರೀ ಇನ್ನೊಬ್ರನ್ನು ಜಡ್ಜ್ ಮಾಡೋಕ್ಕೆ ದೀಪ ಬೆಳಗಿಸ್ತೀವಿ ದೀಪ ಬೆಳಗ್ಸಿದ್ದು ಆದ್ಮೇಲೆ ಊದುಬತ್ತಿ ಬೆಳಗ್ತೀವಿ ಆಮೇಲೆ ಊದುಬತ್ತಿ ಬೆಳಗಿದ ಮೇಲೆ ನೈವೇದ್ಯ ಮಾಡ್ತೀವಿ ತೆಂಗಿನಕಾಯಿ ಇದ್ದರೆ ತೆಂಗಿನಕಾಯಿ ಒಡಿತೀವಿ ಇಲ್ಲ ಹಣ್ಣು ಕ ಹಣ್ಣು ನೈವೇದ್ಯ ಮಾಡ್ತೀವಿ ಇಲ್ಲ ಪ್ರಸಾದದ ಥರ ಏನಾನ ಮಾಡಿ ಅದರ ನೈವೇದ್ಯ ಮಾಡ್ತೀವಿ ಅದಾದ ಮೇಲೆ ಧೂಪ ಹಾಕ್ತೀವಿ ಈಗ ಧೂಪ ಸ್ಟ್ಯಾಂಡರ್ಡ್ ಆಗಿಬಿಟ್ಟಿದೆ ಮುಂಚೆ ಎಲ್ಲ ಏನು ಮಾಡ್ತಿದ್ವಿ ಮನೇಲಿ ಸೌದೆ ಓಲೆ ಇರ್ತಾ ಇತ್ತು ಕೆಂಡ ಎತ್ಕೊಂಬಂದು ಸಾಂಬ್ರಾಣಿ ಹಾಕ್ತಾ ಇದ್ವಿ ಅದು ಒಂಥರ ಮುದವಾಗಿ ಇರ್ತಾ ಇತ್ತು ಸಾಂಬ್ರಾಣಿ ಹಾಕಿದರೆ ಇವಾಗೇನು ಮಾಡ್ತೀವಿ ರೆಡಿಮೇಡ್ ಧೂಪ ಸ್ಟಿಕ್ ಸಿಗುತ್ತೆ ನಮಗೆ ಕೆಲವು ಊದುಬತ್ತಿ ತಕೊಂಡ್ರೆ ಆ ಪ್ಯಾಕೆಟಲ್ಲೇ ಫ್ರೀಯಾಗಿ ಧೂಪ ಸ್ಟಿಕ್ಸೆ ಕೊಟ್ಟು ಬಿಡ್ತಾರೆ ನಾವು ಅದನ್ನ ಹಾಕ್ಬಿಡ್ತೀವಿ ಆರಾಮಾಗಿ ಇದಾದ ಮೇಲೆ ಮಂಗಳಾರತಿ ಮಾಡ್ತೀವಿ ಮಂಗಳಾರತಿ ಮನೆಯವರಿಗೆಲ್ಲ ಕೊಡ್ತೀವಿ ಎಲ್ಲ ತಗೊಳ್ತೀವಿ ಶ್ರದ್ದೆಯಿಂದ ಮಂಗಳಾರತಿ ಮಾಡಾದ್ಮೇಲೆ ಮತ್ತೆ ಆರತಿ ಮಾಡ್ತೀವಿ ಕೆಲವು ಸಲ ಕೆಂಪು ನೀರು ಆರತಿ ಮಾಡ್ತೀವಿ ಆರತಿ ದೀಪ್ದಲ್ಲಿ ಬೆಳಗಿ ಮಾಡ್ತೀವಿ ಆರತಿ ಮಾಡಿದ ಮೇಲೆ ಪೂಜೆ ಸಮಾಪ್ತಿ ಆಯಿತು ಅಂತ ಒಂದು ನಂಬಿಕೆ ಅಷ್ಟಾದ ಮೇಲೆ ನೈವೇದ್ಯನ ನಾವು ಪ್ರಸಾದದ ಥರ ಸ್ವೀಕರಿಸಿ ಪೂಜೆನ ಸಮಾಪ್ತಿ ಮಾಡ್ತೀವಿ